ಹಲೋ ಸರ್ ನಮಸ್ತೆ ಅದೇ ಸರ್ ನಾವು ಅದೇ ಒಂದು ದ್ವಿ ಚಕ್ರ ವಾಹನ ತಗೊಂಡಿದ್ವಿ ಅದೇ ಸರ್ ಅದರುದ್ದು ಒಂದು ಇನ್ಸೂರೆನ್ಸ್ ಮಾಡಿಸ್ಬೇಕಾಗಿತ್ತು ತಗೊಂಡು ನಾವು ಇಲ್ಲಿಗೆ ಸುಮಾರು ಒಂದು ಇಪ್ಪತೈದು ದಿನ ಇಪ್ಪತ್ತಾರು ದಿನ ಆಯ್ತು ಇಲ್ಲಿಗೆ ಅದಕ್ಕೆ ಇನ್ಸೂರೆನ್ಸ್ ಮಾಡಿಸೋಣ ಅಂತ

ಅದೇ ಸರ್ ಒಂದುವರೆ ಲಕ್ಷದ್ದೇ ಮಾಡಿಸೋಣ ಅಂತ ಅದೂ ಎಷ್ಟಾಗುತ್ತೆ ಸರ್ ಮಾಡ್ಸೋಕ್ಕೆ ವರ್ಷಕ್ಕೆ ಎಷ್ಟು ಕಟ್ಟಬೇಕು ಅದು ಹೌದ ಸರ್ ಏನು ಕಡಿಮೆಗೆ ಕಡಿಮೆ ಏನು ಇಲ್ವಾ ಅದಕ್ಕೇ

ಹೌದಾ

ಹೌದ ಸರ್ ಅದಕ್ಕೆ ಓ ನಾವು ನಿಮ್ಮ ಕಂಪ್ನಿ ಹತ್ರಾನೇ ನಿಮ್ಮ ಆಫೀಸ್ ಹತ್ರಾನೇ ಬರಬೇಕಾ ಇಲ್ಲ ಅಂದರೆ ಮಾಮೂಲಿ ಇಲ್ಲೇ ಫೋನಲ್ಲೇ ಕಳಿಸ್ಬೋದ ಸರ್ ಎಲ್ಲ ಡಾಕ್ಯೂಮೆಂಟ್ಗಳು ಹೌದ ಸರ್ ಅದೇ ಸರ್ ಇದು ಏನೇನು ಬೇಕು ಹೇಳಿ ಅದಕ್ಕೆ ಇದಕ್ಕೆ ಇಲ್ಲ ಸರ್ ಇಲ್ಲ ಸರ್

ಹಾಂ ಇದೆ

ಹಾಂ ಇಷ್ಟು ಕಳ್ಸದ್ರೆ ಸಾಕಾ ಸರ್ ಸರ್ ಅದೇ ನಿಮಗೆ ಏನು ಫೀಸು ಎಷ್ಟು ಕೋಡಬೇಕು ಅಂತ

ಅಲ್ಲ ಸರ್ ನಿಮಗೆ ಏನು ಎಕ್ಸ್ಟ್ರಾ ಚಾರ್ಚ್ ಇಲ್ವ ನಿಮ್ಗೆ ಪೇ ಮಾಡಕೆ ಏನು ಇಲ್ವಾ ಹೌದಾ ಸರ್ ಹಾಂ ಆಯ್ತು ಹೇಳಿ ಅದೇ ಸರ್ ಬೇಕಾರೆ ನಾಳೆ ಅತ್ತೆ ಬರ್ತೀವಿ ಅತ್ತಲೆ ಬತ್ತೀವಿ ಬೇಕಾರೆ ಆಫೀಸ್ ಹತ್ತಿರ ಬಂದು ಮಾತಾಡ್ತೀವಿ ಸರ್ ಅಲ್ಲಿ ಹಾಂ ಸರಿ ಬರ್ತೀವಿ ನಾವು ಅಲ್ಲಿ ಇರ್ತೀರಾ ಸರ್ ನೀವು ಹ್ಞೂ